ನಮ್ಮ ಗ್ರಾಮ ಪಂಚಾಯ್ತಿಯ ಅಧ್ಯಕ್ಷರು ಮಹಿಳೆಯರು ಒಬ್ಬೊಬ್ಬರು ಅವರು ಶಶಿ ಅಂತ ಹೇಳಿ ಅವರ ಹೆಸರು ಅವರು ಉತ್ತಮವಾದ ಏ ಕೆಲಸ ಮಾಡ್ತಾ ಇದ್ದಾರೆ ನಮ್ಮದು ಒಳಗಿನ ರೋಡ್ ಆಗಿರ್ಬೋದು ಅದಕ್ಕೋಸ್ಕರ ಮೇಲಿಂದ ಅಧಿಕಾರಿಗಳ ಮಾತಾಡಿ ಫಂಡ್ಗಳನ್ನು ಮಾಡೋ ಆಗಿರ್ಬೋದು ಬೀದಿ ದೀಪ ಆಗಿರ್ಬೋದು ಈಗ ನಮ್ಮನೆ ಹತ್ತಿರ ಒಂದು ದೇವಸ್ಥಾನದ ಥರ ಇದೆ ಅಲ್ಲಿಗೆ ಬೀದಿದೀಪ ಅಲ್ಲಿಗೆ ಒಂದು ಸೋಲರ್ನ ಲೈಟ್ನ ಅಳವಳಿಕೆ ಎಲ್ಲ ಉತ್ತಮವಾದದ ಕೆಲಸ ಮಾಡ್ತಾ ಇದ್ದಾರೆ ನಮಗೂ ಕೂಡ ಒಂದು ಮೊನ್ನೆ ಅಷ್ಟೇ ಒಂದು ಲೈಟ್ ಅವಸ್ ಬೇಕಿತ್ತು ನಮ್ಮನೆ ಹೋಗುವ ದಾರಿಗೆ ಅದನ್ನು ಕೂಡ ಮಾಡಿಕೊಟ್ಟಿದ್ದಾರೆ ಹಾಗೆ ಚರಂಡಿ ವ್ಯವಸ್ಥೆ ಇರ್ಬೋದು ಉತ್ತಮಾದ್ದಿತಿಯಲ್ಲಿ ಈಗ ಮಳೆಗಾಲ ತುಂಬ ಮಳೆ ಬರ್ತಾ ಇದೆ ಹಾಗೆ ಅದಕ್ಕಿಂತನ ಮುಂಚೆ ಆ ಚರಂಡಿಗಳನ್ನು ಎಲ್ಲ ಕ್ಲೀನ್ ಮಾಡಿ ಯಾವ ಭಾಗದಲ್ಲಿ ಚರಂಡಿಗಳಿಲ್ಲ ಆ ಭಾಗಕ್ಕೆ ಒಂದು ಚರಂಡಿಯ ವ್ಯವಸ್ಥೆ ಮಾಡುವುದಾಗಿರ್ಬೋದು ಮತ್ತು ಯಾವುದೇ ಒಂದು ಪಾ ಪಾಪದವರಿದ್ದರೆ ಅವರಿಗೋಸ್ಕರ ಯಾವ್ದಾದರೂ ಒಂದು ಕೆಲಸ ಆಗ್ಬೇಕಾ ತಕ್ಷಣವಾಗಿ ಅದನ್ನು ತರಕಾರಿಗಳಿಂದ ಮಾಡುವಂಥ ಕೆಲಸಗಳು ಯಾವ್ದಾಗಿರಲಿ ಅದನ್ನೆಲ್ಲಾ ಒಳ್ಳೆಯ ರೀತಿಯಲ್ಲಿ ಮಾಡ್ತಾರೆ

ಅವರು ಉತ್ತಮವಾದ ಒಂದು ಕೆಲಸ ಮಾಡ್ತಾ ಇದ್ದಾರೆ

ಹೆಮ್ಮಯ ಪಿ ಎಮ್ ಆಗಿರ್ಬೋದು ಸಿ ಎಮ್ ಅವ್ರ್ಗಳಿಂದ ಉತ್ತಮವಾ ಕೆಲಸಗಳನ್ನು ನಮ್ಮ ಊರಿಗೆ ಮಾಡಿಸುವಲ್ಲಿ ನಮ್ಮ ಗ್ರಾಮ ಪಂಚಾಯ್ತಿಯ ಅಧ್ಯಕ್ಷರು ತುಂಬಾ ಶ್ರಮಪಡ್ತಾರೆ ಹೇಗಿನದಾಗಿರ್ಬೋದು ಅದಕ್ಕಿನ ಮುಂಚೆ ಯಾರಿದ್ದರೂ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಕೂಡ ಹಾಗೆ